ಯಾರಾದರು ಸಹೋದರ ಸಹೋದರಿ ಇದ್ದರೆ ಒಂದೇ ಹೋಲಿಕೆ ಏನಿರುವುದಿಲ್ಲ ಅಂದರೆ ಒಂದು ಒಂದು ಮಾತಿನಲ್ಲಾಗಿರ್ಬೋದು ಅವರ ನಡವಳಿಕೆಯಲ್ಲಿ ಆಗಿರ್ಬೋದು ರೂಪದಲ್ಲಿ ಒಂದೇ ಥರ ಇದ್ದರೂ ಕೂಡ ಮಾತಿನಲ್ಲಿ ಯೋಚನೆ ಮಾಡುವ ಶಕ್ತಿಯಲ್ಲಿ ಅವರು ಮಾತಾಡುವ ಶಕ್ತಿಯಲ್ಲಿ ಕೂಡ ವ್ಯತ್ಯಾಸವಿರುತ್ತದೆ ಅಂತಲೇ ಹೇಳ್ಬೋದು ಒಂದೇ ತಾಯಿಯ ಮಕ್ಕಳಾದರು ಕೂಡ ಸಹೋದರ ಸಹೋದರಿ ಆಗಿರುವುದು ಜವಳಿ ಮಕ್ಕಳಾಗಿರ್ಬೋದು ಈ ರೀತಿ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರೂ ಕೂಡ ಅವರ ರೂಪ ಒಂದೇ ಆಗಿದ್ರು ಅಥವಾ ಮಾತುಗಾರಿಕೆ ಯೋಚನೆ ಶಕ್ತಿ ಒಂದೇ ಆಗಿದ್ದರೆ ರೂಪ ಬೇರೆಯಾಗಿರುತ್ತದೆ ರೂಪ ಬೇರೆಯಾಗಿತ್ತು ಅಂತ ಬಂದಾಗ ರೂಪ ಒಂದೇ ಆಗಿದ್ದರೆ ಅವರ ಯೋಚನಾ ಶಕ್ತಿ ಅವರ ಇನ್ವೆಸ್ಟ್ಮೆಂಟ್ ಮಾಡುವ ಶಕ್ತಿ ಆಗಿರ್ಬೋದು ಅವರ ಯೋಚನೆ ಮಾಡುವುದು ಅವರ ಓದುವಿಕೆ ಆಗಿರ್ಬೋದು ಮಾತುಗಾರಿಕೆ ಆಗಿರ್ಬೋದು ಅವರ ಯೋಚನಾ ಶೈಲಿ ಬೇರೆ ಬೇರೆ ಇರ್ತದೆ ಅಂತಲೇ ಹೇಳ್ಬೋದು ಈ ರೀತಿಯಾದಂಥ ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಾರೆ ವ್ಯತ್ಯಾಸವಿರ್ತದೆ ಅಂತಲೇ ಹೇಳ್ಬೋದು